ಹಲೋ ಯಾರು ಆ ಆ ಮ್ಯಾಮ್ ಅಸಾದ್ ಅಂತ ಹಾಂ ಓಕೆ ಮ್ಯಾಮ್

ಮ್ಯಾಮ್ ಇದು ಎಲ್ಲಿ ಮ್ಯಾಮ್ ಬೆಂಗ್ಳೂರು ಬೆಂಗ್ಳೂರ್ದು ಬೇಕಾ ಬೇರೆ ಕಡೆ ಬೇಕಾ ಮ್ಯಾಮ್ ಚಿಕ್ಕ ಮ ಮ್ಯಾಮ್ ಚಿಕ್ಕಮಂಗ್ಳೂರಲ್ಲಿ ಒಂದು ಪ್ಲೇಸ್ ಇದೆ ಮ್ಯಾಮ್ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಬಿಕಾಜ್ ಅಲ್ಲಿ ಕಾಫಿ ಪ್ಲ್ಯಾಂಟ್ ಜಾಸ್ತಿ ಇದೆ ಅಲ್ಲಾ ಕಾಫಿ ತೋಟ ಅಲ್ಲಿ ಮ್ಯಾಮ್ ಅಲ್ಲಿ ಅಯ್ಯಂಗಾರ್ ಅಂತ ಇದೆ ಮ್ಯಾಮ್ ಅಂಗಡಿ ಇದು ರೆಸ್ಟೋರೆಂಟು ಹಾಂ ನೋಡಿರಿ ಮ್ಯಾಮ್ ಹಾಂ ಮ್ಯಾಮ್ ಫುಡ್ಡು ಹಾಂ ಮ್ಯಾಮ್ ಕಾಫಿ ಎಲ್ಲ ಸರಿ ಚೆನ್ನಾಗಿರುತ್ತೆ ಮ್ಯಾಮ್ ನಿಮ್ಗೆ ಎಷ್ಟು ರೇಂಜ್ ರೇಂಜ್ ಎಷ್ಟಿರಬೇಕು ಮಿನಿಮಮ್ಮು ಹಾಂ ಮ್ಯಾಮ್ ನಿಮ್ಮ ಮೇಲೆ ಡಿಪೆಂಡ್ ಮ್ಯಾಮ್ ಅದು ನಿಮಗೆ ಎಷ್ಟು ನಿಮ್ಮ ನಿಮ್ಮ ಹತ್ತಿರ ಎಷ್ಟಿರ್ಬೋದು ಅಂದರೆ ಒಂದು ಕಾಫಿ ಸೇಮ್ ಮ್ಯಾಮ್ ರೆಸ್ಟೋರೆಂಟಲ್ಲಿ ಹೆಂಗೆ ಸಿಗುತ್ತೆ ಸೇಮ್ ಅದೇ ಕಾಫಿ ಸ್ಪೆಷಲ್ ಇರುತ್ತೆ ಫೇಮಸ್ ಕಾಫಿಯಲ್ಲಿ ಚಿಕ್ಕಮಂಗ್ಳೂರ್ ಅಂದರೆ ಕಾಫಿನೆ ಫೇಮಸ್ಸು ಐದೇ ಜನ ಇದ್ದೀರಾ ಮ್ಯಾಮ್ ಹಾಂ ಮ್ಯಾಮ್ ಎಲ್ಲ ಇರುತ್ತೆ ಬನ್ನಿ ಹಾಂ ಮ್ಯಾಮ್ ಬನ್ನಿ ಮ್ಯಾಮ್ ಎಲ್ಲ ಇರುತ್ತೆ ಅಲ್ಲಿ ಅಯ್ಯಂಗಾರ್ ಅಂತ ಬಂದು ಬಿಟ್ಟು ನನಗೆ ಮಿಸ್ ಕಾಲ್ ಕೊಡಿ ನಾನು ಪಿಕ್ ಮಾಡ್ಕೊಂತಿನಿ ಇಲ್ಲ ಮ್ಯಾಮ್ ಒಂದು ಕಾಫಿ ನಿಮಗೆ ಎಷ್ಟು ರೇಂಜಲ್ಲಿ ಬೇಕು ಎಷ್ಟು ಅಮ ರೇಟಲ್ಲಿ ಇದೆ ಮ್ಯಾಮ್ ನಿಮಗೆ ಹತ್ತತ್ರ ಹಂಡ್ರೆಡ್ ಟೂ ಹಂಡ್ರೆಡ್ ಥ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಟ್ ಇದೆ ಮ್ಯಾಮ್ ಅದು ನಿಮ್ಮ ಮೇಲೆ ಡಿಪೆಂಡ್ ಅದು ಸರಿ ಮ್ಯಾಮ್ ಎಲ್ಲ ಕಡೆ ಮ್ಯಾಮ್ ಓಕೆ ಮ್ಯಾಮ್ ಮ್ಯಾಮ್ ನಿಮ್ಮ ಹೆಸರು ಮ್ಯಾಮ್ ಯಶ್ವಿತಾ ಅಂತ ಮ್ಯಾಮ್ ಹಾಂ ಓಕೆ ಮ್ಯಾಮ್ ನೀವು ಬಂದ್ಬಿಟ್ಟು ಒಂದು ಫೋನ್ ಮಾಡಿ ಮ್ಯಾಮ್ ನಾನು ಪಿಕ್ ಅಪ್ ಮಾಡ್ಕೊಂತೀನಿ ಸರಿ ಮ್ಯಾಮ್ ನನ್ಗೆ ನನ್ಗೆ ಫೋನ್ ಮಾಡಿದಕ್ಕೆ ನಿಮ್ಗೆ ಧನ್ಯವಾದ ಹಾಂ ವೆಲ್ಕಮ್ ಮ್ಯಾಮ್